ಮಧುಮೇಹ ಹೊಂದಿದವರಿಗೆ ಮೊದಲನೇದಾಗಿ ಆ ರಾತ್ರಿ ವೇಳೆಯಲ್ಲಿ ಹೆಚ್ಚಿನ ಅಂಶ ಅನ್ನವನ್ನು ಊಟ ಮಾಡದೇ ಚಪಾತಿಯನ್ನು ಸೇವನೆ ಮಾಡುವುದು ಒಂದನೇದು ಮತ್ತು ಹೊತ್ತೊತ್ತಿಗೆ ಅಂದರೆ ಕರೆಕ್ಟಾಗಿ ಹೊತ್ತೊತ್ತಿಗೆ ಊಟ ಮಾಡುವುದು ಅಲವೀರ ಜೆಲ್ ಅದನ್ನು ಒಂದು ಸ್ಪೂನ್ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಳುವುದು ನಂತರ ಚಾ ಕುಡಿಯುವಾಗ ಅತಿಯಾದ ಸಿಹಿಯಾದ ಚಾವನ್ನು ಕುಡಿಯದೆ ಚಾ ಕುಡಿಯದಿರುವುದು ನ್ಯ ಹೆಚ್ಚಿನ ಸ್ವೀಟ್ಗಳನ್ನು ಸೇವನೆ ಮಾಡದೆ ಇರುವುದು ಮತ್ತು ಮೂರು ತಿಂಗಳಿಗೊಂದು ಸಲ ಅಥವಾ ತಿಂಗಳು ತಿಂಗಳಿಗೆ ಹೋಗಿ ಎಂಥ ಮಧುಮೇಹ ಪರೀಕ್ಷೆಗಳನ್ನು ಮಾಡಿಸುವುದು ಯಾವುದೇ ರೀತಿಯ ಟೆನ್ಷನ್ಗಳನ್ನು ಮಾಡದೆ ಇರುವುದು